ನಾನು ವರ್ಕ್ಶಾಪ್ಗಳನ್ನು ತಗೊಂಡಿದ್ದೀನಿ ಯಾವ ರೀತಿ ವರ್ಕ್ಶಾಪ್ಗಳು ಅಂದರೆ ನನಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವರ್ಕ್ಶಾಪ್ಗಳನ್ನು ನಾನು ತಗೊಂಡಿದ್ದೀನಿ ಅದರಲ್ಲಿ ನಾನು ಏನು ಕಲಿತೆ ಅಂದರೆ ಮಕ್ಕಳಿಗೆ ಯಾವ ರೀತಿ ನಾನು ಶಿಕ್ಷಣವನ್ನು ಹೇಳ್ಕೊಡ್ಬೇಕು ಆ ಮಕ್ಕಳಿಗೆ ಅದರಲ್ಲಿ ಯಾವ ರೀತಿ ಒಂದು ಆಸಕ್ತಿ ಬರೋ ರೀತಿಯಲ್ಲಿ ನಾನು ಆ ಮಕ್ಕಳನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅನ್ನೋದನ್ನೆಲ್ಲ ಅದರಲ್ಲಿ ತಿಳ್ಕೊಂಡಿದ್ದೀನಿ ಮತ್ತೆ ಆ ಹೊಸ ಹೊಸ ತಂತ್ರಜ್ಞಾನ ಇವಾಗ ಏನು ಬರ್ತಾಯಿದೆ ಹೊಸ ಹೊಸ ತಂತ್ರಜ್ಞಾನ ವಿಧಾನಗಳು ಅವುಗಳನ್ನು ಯಾವ ರೀತಿ ನಾನು ನನ್ನ ಬೋಧನೆಯಲ್ಲಿ ನಾನು ಅಳವಡ್ಸ್ಕೋಬಹುದು ಅವುಗಳ ಬಗ್ಗೆ ಎಲ್ಲ ನಾನು ವರ್ಕ್ಶಾಪ್ ಅಲ್ಲಿ ತುಂಬ ಚೆನ್ನಾಗಿಯೇ ತಿಳ್ಕೊಂಡಿದ್ದೀನಿ ಇದು ಕೂಡ ನನಗೊಂದು ರೀತಿಯಲ್ಲಿ ಸಹಾಯವನ್ನು ಮಾಡಿದೆ